ಹಲೋ ರೀ ಎಸ್ ಬಿ ಐ ಬ್ಯಾಂಕನ್ರೀ ಹಾಂ ನಾವು ಕಂಟೆಪ್ಪ ಹಿರೇಮನಿ ಅಂತೇಳಿ ರೀ ಸರ್ರ ನಮ್ಗೆ ಒಂದು ಲೋನ್ ಬೇಕಾಗಿತ್ತು ರೀ ಸರ್ರ ಮನೆ ಕಟ್ಟಕ್ಕೆ ಅದಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಲೋನ್ ಕೊಡಬೇಕ್ಕಿತ್ತಲ್ರೀ ಅಮೌಂಟ ಹಾಂ ಡಾಕ್ಯುಮೆಂಟಲ್ಲ ಇದಾವೆ ರೀ ಹ್ಞೂ ಅದಕ್ಕೆ ಒಂದು ಮನೇಕ ಆಂ ಇದಾವೆ ರೀ ಸರ್ ಇದಾವೆ ರೀ ನಮ್ದು ಎಲ್ಲ ಇದಾವೆ ರೀ ತಗೊಂಬರ್ತೀವಿ ರೀ ಒಂದು ಹತ್ತು ಲಕ್ಷ ಬೇಕಾಗಿತ್ತು ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹೌದೇನ್ ರೀ ನಾವು ತಿಂಗಳ ತಿಂಗಳ ಇದನ್ನು ಕಂತಿನ ಮುಖಾಂತರ ಕಟ್ತೇವೆ ರೀ ಹಾಂ ಹೊಲ ಹೊಲ ನಾವು ಬೆಳಿತೀವಿ ರೀ ಹೊಲ ಬೆಳೆ ಬೆಳೇತ್ತೀವ್ಲ ಅದರ ಬೆಳೆ ಅಮೌಂಟ್ ಬಂದಿದ್ದನ್ನು ನಾವು ಅದನ್ನು ಕೂಡಿಟ್ಟು ನಮ್ಮ ಮಂತ್ಲಿ ಮಂತ್ಲಿ ಎಷ್ಟು ಅಮೌಂಟ್ ಆಕೈತೆ ಅಷ್ಟು ಅಮೌಂಟ್ ಕಟ್ಕೊಂತ ಹೋಗ್ತೇವ್ ನಾವು

ಹ್ಞೂ ರೀ ಹಾಂ ರೀ ಹಾಂ ನಮಸ್ಕಾರ ರೀ ನಮ